ಹಾಂ ಇದು ಶ್ ಇದು ಓಂ ಸಾಯಿ ಸ್ಟುಡಿಯೋನಾ ಇದು ಹಾಂ ಸರ್ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಜನ ತುಂಬ ಹೇಳಿದರು ನಿಮ್ಮ ಫೋಟೋಗ್ರಫಿ ಬಗ್ಗೆ ತುಂಬ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದರು ಅದಕ್ಕೆ ಅವರತ್ರ ನಿಮ್ಮ ನಂಬರ್ ತಗೊಂಡು ನಾನು ನಿಮಗೆ ಒಂದು ಫ ಒಂದು ಫಂಕ್ಷನ್ ಇದೆ ಮುಂದಿನ ತಿಂಗಳು ಒಂದು ಹದಿನೈದು ತಾರೀಕು ಅಲ್ಲಿ ಒಂದು ವೆಡ್ಡಿಂಗ್ ವೆಡ್ಡಿಂಗ್ ವೆಡ್ಡಿಂಗು ಸ್ವಲ್ಪ ದೊಡ್ಡ ಪ್ರಮಾಣ್ದಲ್ಲಿ ಇದೆ ಅದು ಅದಕ್ಕೆ ನೀವು ನಿಮ್ಮ ಲೇಟೆಸ್ಟ್ ಏನೇನಿದೆ ಅದೆಲ್ಲ ಥರಥರದ್ದು ಯೂಸ್ ಮಾಡ್ಬೋದು ಅದಕ್ಕೆ ಅಂದರೆ ಈಗಿನ ಫೋಟೋಗ್ರಫಿಯಲ್ಲಿ ನಿಮಗೆ ಯಾವ್ಯಾವ ಥರ ಇದೆ ಅದೆಲ್ಲ ಮಾಡ್ಬೋದು ನಮಗೆ ರೇಟ್ ಅಂದರೆ ಬಗ್ಗೆ ಏನು ಅಷ್ಟು ಇದಿಲ್ಲ ಬಟ್ ಆದರೂ ನಿಮ್ಮದೊಂದು ರೀಸನೇಬಲ್ ರೇಟು ಎಷ್ಟು ಆಗತ್ತೆ ಅದು ಅಂದರೆ ಒಂದು ಏನೇನು ಥರ ಇರುತ್ತೆ

ಹ್ಞೂ ಹ್ಞೂ ಹಾಂ ಈಗ ಅಂದರೆ ನಾವು ಈಗ ಅದು ಈಗ ಹದಿನೈದು ನೆಕ್ಸ್ಟ್ ಮ್ಯಾರೇಜ್ ಅಂದರೆ ಒಂದು ನಾವು ಯಾವಾಗಾರು ಒಂದು ದಿನ ಒಂದು ಹದಿನೈದು ದಿನ ಹಿಂದೆ ಯಾವತ್ತೊ ಒಂದಿನ ಮೂರು ದಿನ ಫ್ರೀ ಮಾಡಿಕೊಂಡ್ರೆ ಸಾಕು ಅಲ್ವಾ ಹಾಂ ಹಾಗಾದರೆ ನೀವು

ಹ್ಞೂ ಹಂಗಂದ್ ಹಾಂ ಹಾಂ ಹಾಂ ಹಾಂ ಹ್ಞೂ ನಾನು ಅಲ್ಲ ಈಗ ಮಾಡ್ಬೇಕಂದ್ರೆ ದೊಡ್ಡ ಪ್ರಮಾಣ್ದಲ್ಲಿ ಮಾಡಿದ್ವಿ ಅಂದ ಮ್ಯಾಲೆ ಅದೆಲ್ಲ ಮಾಡ್ಲೇಬೇಕಾಗುತ್ತಲ್ಲ ಮತ್ತೆ ಅದೊಂದು ಬಿಡಕೆ ಬರ್ತದೆ

ಈಗ ಹಾಗಾದ್ರೆ ಹದಿನೈದು ದಿನ ಇದೆ ಮದುವೆಗೆ ಈಗ ನೀವು ಹಾಗಾದ್ರೆ ನೀವು ನಾಳೆನೆ ಅವರಿಗೆ ಇಬ್ಬರಿಗು ರೆಡಿ ಆಗಬೇಕು ಹ್ಞೂ ಸರಿ ಸರಿ ಸರಿ ಹ್ಞೂ ಅಡ್ಡಿಲ್ಲ ಅಡ್ಡಿಲ್ಲ ಅದೆಲ್ಲ ನೀವೆ ರಿಸ್ಕ್ ತಗೊಂಡು ಎಲ್ಲ ಮಾಡ್ತಿರಲ್ಲ ಅದು ಮತ್ತೆ ನಾವು ಮಧ್ಯ ಬರೋದೆಲ್ಲ ಬರಲ್ಲ ಅದು ಹುಡುಗ ಹುಡುಗ್ಯರಿಬ್ರ್ ನಿಮ್ಮ ಸ್ಟುಡಿಯೋಗೆ ಕಳ್ಸಿ ಕೊಡ್ತೀವಿ ಹ್ಞೂ

ಹ್ಞೂ ಸರಿ ಸರಿ ಹ್ಞೂ ಸರಿ ಅವೆಲ್ಲ ನೀವು ವ್ಯವಸ್ಥೆ ಮಾಡಿ ಅವ್ರಿಗೆ ಕಳ್ಸಿ ಕೊಡೋದು ಜವಾಬ್ದ ಹ್ಞೂ ಕಳ್ಸಿ ಕೊಡೋ ಜವಾಬ್ದಾರಿ ಒಂದು ಮಾಡ್ತೀವಿ ಅದೊಂದು ಮಾಡುದು ಆಮೇಲೆ ಈಗ ಆಲ್ಬಮ್ಗಳು ಅಂತ ಹೇಳಿದ್ರೆ ಯಾವ ಥರ ಈಗ ಅದು ಅಡಿಲ್ಲ ಅಡ್ಡಿಲ್ಲ ಅವರು ತೊಂದರೆ ಇಲ್ಲ ಅದು ಹ್ಞೂ ಅಡ್ಡಿಲ್ಲ ಆಮೇಲೆ ಆಲ್ಬಮ್ ಅದ್ರ ಥರಕ್ಕೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಡಿ ಅಲ್ಲೆ ಮತ್ತೆ ನಮಗೆ ಏನು ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗಲ್ಲ ಅದು ನಿಮಗೆ ಅದ್ರ ರಿಲೇಟೆಡ್ ಹ್ಯಾಗೆ ಬರುತ್ತೆ ಅದೇ ರೀತಿನೆ ಹ್ಞೂ ಸರಿ ಕರೆಕ್ಟ್ ಆಮೇಲೆ ನೀವು ಈಗ ಅಲ್ಲಿಗೆ ಆ ಮದುವೆದು ಡೆಕೋರೇಷನ್ನಿಂದೆಲ್ಲ ವ್ಯವಸ್ಥೆ ಎಲ್ಲ ನೀವು ಮಾ ಮಾ ತಗೊಂಡಿರ್ತೀರ ತಗೊತೀರ ಅದು ಹೌದಾ ಹ್ಞೂ ಸರಿ ನಾನು ಒಂದು ಕೆಲಸ ಮಾಡ್ತೀನಿ ನಾನು ಬಂದು ನೋಡಿ ಅವೆಲ್ಲ ಮಾಡೋದಕ್ಕಿಂತ ಹುಡುಗ ಹುಡುಗಿಯರಿಗೆ ಕಳಿಸ್ತೀವಿ ಅದು ಡೆಕೋರೇಷನಿಂದು ಅದೆಲ್ಲ ತೀಮ್ ಎಲ್ಲ ತೋರಿಸ್ಬಿಡಿ ನೀವು ಅವರಿಗೆ ಆಮೇಲೆ ಆಲ್ಬಮ್ಮು ಯಾವುದು ಅಂತೇಳಿ ಒಂದು ನಿಮ್ಮತ್ತಿರ ಒಂದು ಡಮ್ಮಿ ಆಲ್ಬಮ್ ಇರುತ್ತವಲ್ಲ ಅದು ಯಾವುದು ಅಂತ ಒಂದು ತೋರಿಸಿ ಅವರಿಗೆ ಹ್ಞೂ ಹ್ಞೂ ಸರಿ ಸರಿ

ಸರಿ ಸರಿ ಅಡ್ಡಿಲ್ಲ ಅದು ಹ್ಞೂ ಹ್ಞೂ ಸರಿ ಹ್ಞೂ ಹ್ಞೂ ಹ್ಞೂ ಹ್ಞೂ ಅಡ್ಡಿಲ್ಲ ಅಲ್ಲಿಗೆ ಒಂದು ನಿಮ್ಮ ಲೆಕ್ಕದಲ್ಲಿ ಒಂದು ಬಜೆಟು ಒಂದು ಮೂರು ಲಕ್ಷದ ಒಳಗೆ ಬಗೆಹರಿಯುತ್ ಅನಿಸುತ್ತಲ್ಲ ಡೆಕೋರೇಷನ್ದು ಬಿಡಿ ಡೆಕೋರೇಷನ್ ಬಿಡಿ ಡೆಕೋರೇಷನ್ ಬಿಡಿ ಫೋಟೋಗ್ರಫಿದಷ್ಟೇ ಲೆಕ್ಕ ಹಾಕದ್ರೆ ಒಂದು ಮೂರು ಲಕ್ಷದಲ್ಲಿ ಆಗುತ್ತಾ ಸರಿ ಸರಿ ಆಯಿತು ಆಮೇಲೆ ಅವ್ರ್ದು ಡೆಕೋರೇಷನಿಂದು ಏನು ಅಂತೇಳಿ ಅವ್ರ್ದು ಚಾರ್ಟ್ ನೋಡಿದರೆ ಅದ್ರ ತಕ್ಕಂಗೆ ರೇಟ್ ಇರುತ್ತಲ್ಲ ಅವರಿಗೆ ಅವರಿಗೆ ಹೇಳಿಬಿಡಿ ಎಷ್ಟು ಅಂತ

ಹ್ಞೂ ಅಲ್ಲ ಅದು ಆಮೇಲೆ ಲಾಸ್ಟಿಗೆ ನೀವು ಒಂದು ಡಿಸ್ಕೌಂಟ್ ಮಾಡಿ ಕೊಡಿ ಮತ್ತೆ ಈಗ ನಮಿಗೆ ಈಗ ಚರ್ಚೆ ಮಾಡೊ ಇದ್ರಲ್ಲು ಇಲ್ಲ ಈಗ ಭಾಳ ಹತ್ತಿರ ಬಂದಿದ್ದರಿಂದ ಹ್ಞೂ ಅಲ್ಲಲ್ಲ ಅದು ಹೇಳಿದ್ರು ಅದು ಜನ ಹೇಳಿದ್ರು ಅವು ಫ್ಲೆಕ್ಸಿಬಲ್ ಇದೆ ಫೋಟೋಗ್ರಫಿ ಅವ್ರದ್ದು ಹಂಗಂತ ಹೇಳಿದ್ದಾರೆ ಅನ ಸರಿ ಸರಿ ಸರಿ

ಆಯಿತು ಓಕೆ ಸರಿ ಹಾಗಾದ್ರೆ ನಾನು ನಿಮಗೆ ಅವ್ರಿಗೆ ಕಳಿಸ್ತೀನಿ ನೀವು ಅದನ್ನು ಕ್ಲಿಯರ್ ಮಾಡಿ ಕಳಿಸಿ ಹ್ಞೂ ಸರಿ ಹಾಂ ನೋಡೋಣ ಆದರೆ ಬರ್ತಿನಿ ಆದರೆ ಬರ್ತೀನಿ ಓಕೆ